ಹಬ್ಬದ ಅಡುಗೆಗಳು ಅಡುಗೆಗಳ ವಿಚಾರಕ್ಕೆ ಬಂದಾಗ ಈ ಭಾಷೆಗಳು ಬೇರೆ ಬೇರೆ ಹಲವಾರು ಭಾಷೆಗಳು ಇರೋ ಹಾಗೆ ಅಡುಗೆಗಳಲ್ಲೂ ಹಲವಾರು ಅಡುಗೆಗಳಿವೆ ಅಂದರೆ ಈಗ ಒನ್ನೊಂದು ಊರಿಗೆ ಒನ್ನೊಂದು ಕಡೆಗೂ ಒನ್ನೊಂದು ಭಾಷೆ ಹೇಗಿರುತ್ತೊ ಹಾಗೆ ಈಗಾ ಒಂದೊಂದ್ ರಾಜ್ಯದಲ್ಲೂ ಅಥ್ವ ಒಂದೊಂದು ಜಿಲ್ಲೆಗಳಲ್ಲೂ ಕೂಡ ಭಾಷೆ ಅಡುಗೆ ಅನ್ನೋದು ಬೇರೆ ಬೇರೆ ರೀತಿ ಇರುತ್ತೆ ನಾವು ನಾರ್ತ್ ಕರ್ನ್ ಕರ್ನಾಟಕ ಹೋದಾಗ ನಾರ್ತ್ ಕನ್ನಡ ಹೋದಾಗ ಅಲ್ಲಿ ಅವ್ರು ಮಾಡೋವಂಥ ಅಡುಗೆ ಶೈಲಿಯೇ ಬೇರೆ ಇರುತ್ತೆ ಇನ್ನೂ ನಮ್ಮ ಕಡೆ ಬಂದಾಗ ಇಲ್ಲಿ ನಾವು ಮಾಡೋವಂಥ ಅಡುಗೆ ಶೈಲಿಯೇ ಬೇರೆ ಇರುತ್ತೆ ಅಲ್ಲಿ ಈಗ ಉತ್ತರ ಕನ್ನಡ ಸೈಡ್ ಹೋದರೆ ಅಲ್ಲಿ ಅವರು ರೊಟ್ಟಿ ಮುಳ್ಗಾಯಿ ಪಲ್ಯ ಮತ್ತು ಈ ಥರ ಮಾಡ್ತಾರೆ ಅವ್ರು ಅಡುಗೆ ಸಂಸ್ಕೃತಿಯೆ ಬೇರೆ ಇರುತ್ತೆ ಮತ್ತು ನಮ್ಮ ಕಡೆ ಬಂದಾಗ ನಮ್ಮ ಕಡೆಯೇ ಬೇರೆ ಇರುತ್ತೆ ಇಲ್ಲಿ ನಾವು ಈ ದಕ್ಷಿಣ ಕನ್ನಡ ಸ್ ದಕ್ಷಿಣ ಕರ್ನಾಟಕ ಸೈಡ್ ಬಂದರೆ ನಾವು ಈ ರಾಗಿ ಮುದ್ದೆ ಮಾಡ್ತೀವಿ ಮತ್ತು ಚಪಾತಿ ದೋಸೆ ಇಡ್ಲಿ ಈ ಥರ ಡೈಲಿ ಮಾರ್ನಿಂಗು ಪ್ರತಿ ದಿನ ಬೆಳಗ್ಗೆ ನಾವು ಟಿಫನ್ ಮಾ ತಿಂಡಿಗೆ ರೆಡಿ ಮಾಡ್ತೀವಿ ಆದ್ರೆ ಅವ್ರ ಕಡೆ ಹಾಗಲ್ಲ ಈ ಉತ್ತರ ಕನ್ನಡ ಸೈಡು ಯಾವಾಗ್ಲೂ ಅವರಿಗೆ ರೊಟ್ಟಿ ತುಂಬ ಮು ರೊಟ್ಟಿ ಅವ್ರು ಜಾಸ್ತಿ ತಿಂತಾರೆ ಮತ್ತು ಅವರು ಡೈಲಿ ಕೂಡ ಎರಡು ಮೂರು ಟೈಮು ಕೂಡ ರೊಟ್ಟಿಯೇ ತಿಂತಿರ್ತಾರೆ ಹಾಗೇ ನಮ್ಮ ಕಡೆಯೇ ಅಡುಗೆ ಶೈಲಿ ಬೇರೆ ಇರುತ್ತೆ ಇನ್ನು ಹಬ್ಬಕ್ಕೆ ಮತ್ತು ನಾವು ಡೈಲಿ ಮಾಡುವಂಥ ಅಡುಗೆಗಳು ಡೈಲಿ ಮಾಡೋವಂಥ ಅಡುಗೆಗಳಿಗೂ ಹಬ್ಬಕ್ಕೆ ಮಾಡೋವಂಥ ಅಡುಗೆಗಳಿಗೂ ತುಂಬ ವ್ಯತ್ಯಾಸ ಇರುತ್ತೆ ಈಗ ಡೈಲಿ ನಾವು ಟಿಫನ್ ಮಾಡ್ಕೊಂಡು ತಿಂತೀವಿ ಒಂಥರ ಈಗ ಇವತ್ತು ಚಿತ್ರಾನ್ನ ಮಾಡಿದರೆ ನಾಳೆ ಉಪ್ಪಿಟ್ಟು ಚಪಾತಿ ಪೂರಿ ದೋಸೆ ಈ ಥರ ಮಾಡ್ತೀವಿ ಆದರೆ ಹಬ್ಬ ಅಂತ ಬಂದಾಗ ಒಂದೇ ತಿಂಡಿ ಮಾಡೋಲ್ಲ ನಾವು ಹಲವಾರು ವಿಧ ವಿಧವಾದಂಥ ತಿಂಡಿಗಳನ್ನು ತಿಂಡಿ ತಿನ್ಸುಗಳ್ನ ಮಾಡ್ತೀವಿ ಗೌರಿ ಹಬ್ಬ ಗೌರಿ ಹಬ್ಬ ಅಂತ ಬಂದಾಗ ಗೌರಿ ಹಬ್ಬಕ್ಕೆ ನಾವು ಒಬ್ಬಟ್ಟು ಹೋಳ್ಗೆ ಮತ್ತು ಭಾತು ಪಲ್ಯ ಆಮೇಲೆ ಹುಳಿ ಬಾಳೆ ಕಾಯಿ ಹುಳಿ ಇರ್ಬೋದು ತರಕಾರಿ ಹುಳಿ ಇರ್ಬೋದು ಆಮೇಲೆ ಪಾಯಸ ಮಾಡ್ತೀವಿ ಪಾಯಸ ಮಾಡ್ತೀವಿ ಆಮೇಲೆ ಅನ್ನ ಸಾಂಬಾರು ಮೊಸರು ಮಜ್ಜಿಗೆ ಇದೆಲ್ಲ ಮಾಡ್ತೀವಿ ಗೌರಿ ಹಬ್ಬಕ್ಕೆ ಒಂದೇ ರೀತಿ ಅಡುಗೆ ಇರೋದಿಲ್ಲ ಒಂದೇ ಒಂದೇ ಥರದ್ದು ಊಟ ನಾವು ಮಾಡೋಲ್ಲ ಗೌರಿ ಹಬ್ಬಕ್ಕೆ ತುಂಬ ಅಡುಗೆ ಮಾಡ್ತಾ ತುಂಬ ಥರ ತುಂಬ ವಿಧ ವಿಧವಾದಂಥ ಅಡುಗೆ ಮಾಡ್ತೀವಿ ಮತ್ತು ಗೌರಿ ಹಬ್ಬಕ್ಕೆ ವಿಶೇಷತೆ ಅಂದರೆ ಕಡುಬು ಮಾಡ್ತೀವಿ ನಾವು ಆ ಗಣೇಶನಿಗೆ ನೈವೇದ್ಯ ಮಾಡೋದಕೋಸ್ಕರ ನಾವು ಕಡುಬು ಮಾಡ್ತೀವಿ ಇನ್ನೂ ಗೌರಿ ಹಬ್ಬ ಮುಗಿದ್ಮೇಲೆ ಶಂಕ್ ಸಂಕ್ರಾಂತಿ ಬರುತ್ತೆ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಕಡೆ ಕಿಚಡಿ ಅನ್ನೋವನ್ ತಿಂಡಿ ಬರುತ್ತೆ ಅದು ಸ್ವೀಟು ಅದು ಯಾವಥರ ಸ್ವೀಟ್ ಅಂದರೆ ಈಗ ಅಕ್ಕಿ ಅಕ್ಕಿಯಲ್ಲಿ ಮಾಡೋವಂಥದ್ದು ಅಕ್ಕಿ ಮತ್ತು ಅರ್ಶ್ ಅರಿಶಿಣ ಜೀರಿಗೆ ಇದೆಲ್ಲ ಅಕ್ಕಿ ಮುದ್ದೆ ಟೈಪ್ ಮಾಡ್ತೀವಿ ಮುದ್ದೆ ಟೈಪ್ ಮಾಡಿಬಿಟ್ಟು ಅದಕ್ಕೆ ಕಾಯಿಹಾಲು ಅಂತ ಬರುತ್ತೆ ಕಾಯಿಹಾಲು ಅಂದರೆ ಅದು ಸ್ವೀಟ್ ಪಾಯಸ ಪಾಯಸ ರೀತಿ ಕಾಯಿ ಮತ್ತು ಬೆಲ್ಲ ಇದು ಎರಡೂನೂ ಹಾಂ ನಾವು ರುಬ್ಕೊಂಡು ಮಿಕ್ಸೀಲಿ ಅದಕ್ಕೆ ಏಲಕ್ಕಿ ಹಾಕಿ ಸೊಲ್ಪ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿದ್ರೆ ಅದು ಕಾಯಿಹಾಲು ಆಗುತ್ತೆ ಹಾಂ ಅದು ಎರಡು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನಾವು ಹಸುಗಳಿಗೆ ಆ ದಿನ ಹಸುಗಳಿಗೆ ಬೆನ್ ಕುಂಡ ಹಾಯಿಸ್ಕೊಂಡ್ ಬರ್ತೀವಲ್ಲ ಅಂದರೆ ಕಿಚ್ಚುಹಾಯಿಸ್ಕೊಂಡ್ ಬಂದಂಥ ಹಸುಗಳಿಗೆ ಅದು ಎರಡನ್ನು ಕೊಡ್ತಾರೆ ಅದು ತುಂಬ ವಿಶೇಷತೆ ನಮ್ಮ ಕಡೆ ಮತ್ತು ಸಂಕ್ರಾಂತಿ ಹಬ್ಬ ಆದಮೇಲೆ ಇನ್ನೂ ದೀಪಾವಳಿ ದೀಪಾವಳಿಗೆ ಒಬ್ಬಟ್ಟು ಮಾಡ್ತೀವಿ ಆವಾಗಲೂ ಕೂಡ ಸೇಮ್ ಇರುತ್ತೆ ಒಬ್ಬಟ್ಟು ಮಾಡ್ತೀವಿ ದೀಪಾವಳಿ ಹಬ್ಬಕ್ಕೆ ಆಮೇಲೆ ಭಾತ್ ಬಾ ಪಲಾವ್ ಮಾಡ್ತೀವಿ ಪಲಾವ್ ಮಾಡಿ ಒಂದು ಎರಡು ಮೂರು ಥರ ಹುಳಿ ಮಾಡ್ತೀವಿ ಆಮೇಲೆ ಸ್ವೀಟ್ ಮಾಡಿರ್ತೀವಿ ಇನ್ನು ಅದರ ನಾಳೆ ದಿನ ಅಂದಾಗ ದೀಪಾವಳಿ ಆದಮೇಲೆ ಅದು ದೀಪಾವಳಿ ಹಬ್ಬ ಆದಮೇಲೆ ನಾವು ಮಾಮೂಲಿ ಡೈಲಿ ತಿಂಡಿ ಮಾಡ್ಕೊಂಡು ಹೋಗ್ತೀವಿ ಇನ್ನು ದೀಪಾವಳಿ ಮುಗಿದ್ರೆ ಯುಗಾದಿ ಹಬ್ಬ ಯುಗಾದಿ ಹಬ್ಬ ನಮ್ಮ ಕಡೆ ತುಂಬ ಗ್ರ್ಯಾಂಡ್ ಆಗಿ ಮಾಡ್ತೀವಿ ಅನ್ ಅಂದರೆ ತುಂಬ ವಿಶೇಷವಾಗಿ ಮಾಡ್ತೀವಿ ಯುಗಾದಿ ಹಬ್ಬಕ್ಕೆ ಕಜ್ಜಾಯ ಮಾಡ್ತೀವಿ ಕಜ್ಜಾಯ ಮಾಡಿ ಅದಕ್ಕೆ ತುಪ್ಪ ಇರುತ್ತೆ ಅದನ್ನು ನಾವು ನಮ್ಮ ದೇವರುಗಳಿಗೆ ಕಜ್ಜಾಯ ತುಪ್ಪ ನೈವೇದ್ಯ ಮಾಡೋ ಹಾಗೆ ಕಜ್ಜಾಯ ಮತ್ತು ತುಪ್ಪ ಎರಡೂ ಮಾಡಿರ್ತೀವಿ ಆಮೇಲೆ ಅವಾಗ್ಲೂ ಕೂಡಾ ದೇವರಿಗೆ ಮೀಸಲು ಇಡೋದಕೋಸ್ಕರ ಇದು ಮಾಡ್ತೀವಿ ಏನಪ್ಪ ಹುಳಿ ಅನ್ನ ಮಾಡಿರ್ತೀವಿ ಮತ್ತು ಕಾಳುಗಳು ಒಂದು ಮೂರು ನಾಲ್ಕು ಥರವಾದಂಥ ವಿಧವಾದಂಥ ಕಾಳು ಹಾಕಿ ಕಾಳುಗಳ್ನ ಹಾಕಿ ನಾವು ಅದರಲ್ಲೂ ಹುಳಿ ಮಾಡಿರ್ತೀವಿ ಮತ್ತು ತರ್ಕಾರಿಗಳು ಹಾಕಿ ಪಲ್ಯ ಮಾಡ್ತಿರ್ತೀವಿ ಇನ್ನು ನೆಕ್ಷ್ಟು ಅವತ್ತು ಕೂಡ ಇಡ್ಲಿ ದೋಸೆ ಇದೆಲ್ಲ ಮಾಡಿರ್ತೀವಿ ಅದು ಇಬ್ ಯುಗಾದಿ ಹಬ್ಬ ಆದ ನಾಳೆಗೆ ಮತ್ತು ಹಬ್ಬ ಆದ ನಾಳೆಗೆ ನಾನ್ ವೆಜ್ ಫೇಮಸ್ಸು ನನ್ನ ನಾನ್ ವೆಜ್ ತಿನ್ನು ತಿನ್ನೋದರಿಂದ ಯುಗಾದಿ ಹಬ್ಬ ಆದ ನಾಳೆ ನಾನ್ ವೆಜ್ ಮಾಡ್ತೀವಿ ಬಿರಿಯಾನಿ ಇರ್ಬೋದು ಕಬಾಬು ಮತ್ತು ಚಿಕನ್ ಫ್ರೈ ಇದೆಲ್ಲ ಮಾಡ್ತೀವಿ ಇನ್ನು ಯುಗಾದಿ ಹಬ್ಬ ಆದಮೇಲೆ ಹಾಂ ಹೊಸ ವರ್ಷಕ್ಕೆ ಅಂದರೆ ನ್ಯೂ ಇಯರ್ ದಿನ ಹೊಸ ವರ್ಷದ್ದಿನ ನಮ್ಮ ಕಡೆ ಕೇಸರಿ ಭಾತು ಮತ್ತು ಉಪ್ಪಿಟ್ಟು ಇದು ಎರಡು ಮಾಡ್ತೀವಿ ಅವತ್ತಿನ ದಿನ ಇಲ್ಲೆಲ್ಲ ಪೂರ್ತಿ ಬರೀ ಅದೇ ಇರುತ್ತೆ ಕೇಸರಿ ಭಾತು ಮತ್ತು ಉಪ್ಪಿಟ್ಟು ಇರುತ್ತೆ ಇನ್ನು ಸಂಜೆ ಟೈಮು ಖಾರ ಮಾಡ್ತೀವಿ ಅಂದರೆ ಪಲಾವ್ ಇರ್ಬೋದು ಮತ್ತು ಸೇಮ್ ಅದೇ ಹುಳಿ ಇರುತ್ತೆ ಇದು ಯಾವಾಗಪ್ಪ ಅಂದರೆ ಹೊಸ ವರ್ಷದ್ದಿನ ಇದು ಇನ್ನು ಆಯುಧ ಪೂಜೆ ಆಯುಧ ಪೂಜೆಗೆ ಅದು ಕೂಡ ನಮ್ಮ ಕಡೆ ಗ್ರ್ಯಾಂಡ್ ಆಗಿ ಮಾಡ್ತೀವಿ ನಾವು ಮೈಸೂರು ಅವ್ರು ಆದ ಮೈಸೂರು ಭಾಗ್ದವ್ರು ಆದ್ದರಿಂದ ಆಯುಧ ಪೂಜೆ ನಮಗೆ ಹಾಂ ಸೊಲ್ಪ ವಿಶೇಷವಾಗಿರುತ್ತೆ ಒಂದು ಎರಡು ಮೂರು ದಿನ ಮಾಡ್ತೀವಿ ಮನೆಗೆ ಪೇಂಟ್ ಎಲ್ಲ ಮಾಡಿಸಿ ಮತ್ತು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ನಾವು ಆಯುಧ ಪೂಜೆ ದಿನವೇ ಆಯುಧ ಪೂಜೆ ದಿನ ಈ ಆಯುಧಗಳಿಗೆ ಮತ್ತೆ ನಾವು ನಮ್ಮ ಕಡೆ ಪಂಪ್ ಸೆಟ್ಟುಗಳು ಹಾಕಿದ್ರೆ ಪಂಪ್ ಸೆಟ್ಟುಗಳಿಗೆ ಇರ್ಬೋದು ಆಮೇಲೆ ಕರೆಂಟು ಆ ವಿದ್ಯುತ್ ಕರೆಂಟ್ ಬಾಕ್ಸ್ ಇರುತ್ತಲ್ಲ ಅದಕ್ಕೆ ಇದು ಎಲ್ಲಕ್ಕೂ ನಾವು ಕೋಳಿ ಕಟ್ ಮಾಡ್ತೀವಿ ಕೋಳಿ ಕಟ್ ಮಾಡಿ ಚಿಕನ್ ಚಿಕನ್ ಕಟ್ ಮಾಡಿ ನಾನ್ ವೆಜ್ ಮಾಡ್ತೀವಿ ನಾನ್ ವೆಜ್ ಮಾಡೋದು ನಮ್ಮ ಆಯುಧ ಪೂಜೆಗೆ ಸೊಲ್ಪ ಸ್ಪೆಷಲ್ ಆಗಿರುತ್ತೆ ಮತ್ತು ವಿಜಯದಶಮಿ ದಿನ ಅಂದರೆ ದಸ್ರಾ ದಿನ ಸ್ವೀಟ್ ಮಾಡ್ತೀವಿ ಅದು ಮೈಸೂರ್ಪಾಕ್ ಇರ್ಬೋದು ಆಮೇಲೆ ಪಾಯಸ ಇರ್ಬೋದು ಇವೆಲ್ಲ ಮಾಡ್ತೀವಿ ಸ್ವೀಟ್ ಮಾಡಿರ್ತೀವಿ ಇನ್ನು ಸಣ್ಣ ಪುಟ್ಟ ಹಬ್ಬಗಳು ಬಂದರೆ ಇನ್ನು ಷಷ್ಠಿ ಹಬ್ಬ ಬಂದಾಗ ಷಷ್ಠಿ ಹಬ್ಬ ಅಂತ ಹೇಳಿದ್ರೆ ಷಷ್ಠಿ ಹಬ್ಬಕ್ಕೆ ನಾವು ಹುತ್ತ ಇರೋ ಹಾವು ಹಾವಿನ ಹುತ್ತ ಇರುತ್ತಲ್ಲ ಅದಕ್ಕೆ ತನಿ ಮಾಡ್ತೀವಿ ತನಿ ಮಾಡಿ ಆವ ಆವತ್ತಿನ ದಿನ ಕೋಳಿ ಕಟ್ ಮಾಡ್ತೀವಿ ಅಲ್ಲಿಗೆ ತಗೊಂಡ್ಹೋಗಿಬಿಟ್ಟು ಕೋಳಿನ ಕಟ್ ಮಾಡಿ ಅದರಿಂದಲೂ ನಾನ್ ವೆಜ್ ಮಾಡ್ತೀವಿ ಅವತ್ತು ಕೂಡ ಚಿಕನ್ ಸಾಂಬಾರು ಮತ್ತು ಬಿರಿಯಾನಿ ಕಬಾಬು ಈ ಥರ ಚಿಕನ್ ಅಲ್ಲಿ ಮಾಡ್ತೀವಿ ಅದು ಆ ಷಷ್ಠಿ ಹಬ್ಬಕ್ಕೆ ಸ್ಪೆಷಲ್ ಆಗಿರುತ್ತೆ ಇನ್ನು ಷಷ್ಠಿ ಹಬ್ಬ ಆದಮೇಲೆ ಶಿವರಾತ್ರಿ ಹಬ್ಬ ಶಿವರಾತ್ರಿ ಹಬ್ಬ ಅಂತ ಬಂದಾಗ ಶಿವರಾತ್ರಿ ದಿನ ನಾವೂ ಸ್ವೀಟ್ ಮಾಡ್ತೀವಿ ಸ್ವೀಟ್ ಅಂದರೆ ಈ ಕರ್ಜಿಕಾಯಿ ಮತ್ತೆ ಒಬ್ಬಟ್ಟು ಆಮೇಲೆ ಪಾಯಸ ಆಮೇಲೆ ಶಿವನಿಗೆ ನೈವೇದ್ಯ ಇಡೋದಕೋಸ್ಕರ ಅಂದರೆ ಶಿವನಿಗೆ ಅದು ಎಡೆ ಹಾಕೋದಕೋಸ್ಕರ ನಾವು ಅವತ್ತಿನ ದಿನ ಸ್ವೀಟ್ ಮಾಡಿರ್ತೀವಿ ಅವಾಗಲೂ ಕೂಡ ನಮ್ಮ ಕಡೆ ಏನಪ್ಪ ಅಂತ ಹೇಳಿದ್ರೆ ಈ ಹಬ್ಬಗಳು ಅಂತ ಬಂದಾಗ ಚಿಕ್ಕ ಪುಟ್ಟ ಹಬ್ಬಗಳು ಅಂತ ಬಂದಾಗ ಈ ಪಾಯಸ ಮತ್ತು ಸ್ವೀಟ್ ಅನ್ನೋದು ಕಂಪಲ್ಸರಿ ಇದ್ದೇ ಇರುತ್ತೆ ಅದು ಒಬ್ಬಟ್ಟು ಆಗಿರ್ಬೋದು ಕರ್ಜಿಕಾಯಿ ಆಗಿರ್ಬೋದು ಮತ್ತು ಪಾಯಸ ಇರ್ಬೋದು ಇದೆಲ್ಲ ಕಂಪಲ್ಸರಿ ಇದ್ದೇ ಇರುತ್ತೆ ಮತ್ತು ಇದ್ರ ಜೊತೆಗೆ ನಾವು ಈಗ ತುಂಬ ಅಂದರೆ ಊಟಕ್ಕೆ ಅಂದಾಗ ನಾವು ಜಾಸ್ತಿ ನಾವು ಪಲಾವೇ ಈ ಕಡೆ ಮಾಡೋದು ಪಲಾವ್ ಮಾಡ್ತೀವಿ ಕಾಳು ಮಾಡ್ತೀವಿ ಹುಳಿ ಮಾಡ್ತೀವಿ ಮತ್ತು ಅನ್ನ ಸಾಂಬಾರು ಇರುತ್ತೆ ಒಂದು ಎರಡು ಮೂರು ಥರ ಪಲ್ಯ ಇರುತ್ತೆ ಮತ್ತು ನಮ್ಮ ಕಡೆ ಚಪಾತಿ ರೊಟ್ಟಿ ಎಲ್ಲ ಮಾಡೋದು ತುಂಬ ಕಡಿಮೆ ಇರುತ್ತೆ ರೊಟ್ಟಿ ಮಾಡೋದೆ ಇಲ್ಲ ಇನ್ನು ಚಪಾತಿ ಕೂಡ ಅದು ಟಿಫನ್ನಿಗೆ ಅಷ್ಟೇ ಅದು ಒಂದೊಂದ್ ಟೈಮ್ ಮಾಡ್ಕೋತೀವಿ ಇನ್ನೆಲ್ಲ ಬರೀ ಪಲಾವೇ ಜಾಸ್ತಿ ಮಾಡ್ತಾರೆ ಇನ್ನು ಹುಳಿ ಅನ್ನ ಮಾಡ್ತಾರೆ ಪುಳಿಯೋಗ್ರೆ ಇದೆಲ್ಲ ಮಾಡ್ತೀವಿ ಆಂ ಮತ್ತು ಹಾಂ ಶಿವರಾತ್ರಿ ಹಬ್ಬ ಆದ ನಾಳೆ ನಾವು ಇಡ್ಲಿ ಮತ್ತು ದೋಸೆ ಮಾಡ್ತೀವಿ ಅದು ಒಂದು ರೀತಿ ಸ್ಪೆಷಲ್ಲು ಇನ್ನು ಅದು ಬಿಟ್ಟರೆ ಮಹಾಲಯ ಅಮಾವಾಸ್ಯೆ ಅಂದ್ರೆ ಅದು ಯಾವುದಪ್ಪ ಅಂದರೆ ಮಹಾರ್ಲ್ ಮಾರ್ನಮಿ ಹಬ್ಬ ಅಂದರೆ ಮಹಾಲಯ ಅಮಾವಾಸ್ಯೆ ದಿನ ನಾವು ಹಾಂ ಇಡ್ಲಿ ದೋಸೆ ಮಾಡ್ತೀವಿ ಅದು ಚ್ ಸ್ಪೆಷಲ್ ಇರುತ್ತೆ ಅವತ್ತಿನ ದಿನವೇ ಮಾಡಿದರೆ ಅದಕೊಂದು ಇಡ್ಲಿ ದೋಸೆ ಮಾಡೋದರಿಂದ ಮಹಾಲಯ ಅಮಾವಾಸ್ಯೆ ದಿನ ಅದು ಸ್ಪೆಷಲ್ ನಮಗೆ ಅಂದರೆ ವಿಶೇಷವಾದ ಅಡುಗೆ ಅಂದರೆ ಇಡ್ಲಿ ದೋಸೆ ಅವತ್ತಿನ ಮಾಡಬೇಕು ಮತ್ತು ಮಹಾಲಯ ಅಮಾವಾಸ್ಯೆಕ್ಕೆ ನಾವು ಚಕ್ಕುಲಿ ಕೋಡುಬಳೆ ಕರ್ಜಿಕಾಯೀ ಮತ್ತು ಒಬ್ಬಟ್ಟು ಹೋಳಿಗೆ ಕಜ್ಜಾಯ ಇದೆಲ್ಲ ಅಡುಗೆಗಳೆಲ್ಲ ಮಾಡಿ ಎಲ್ಲ ರೀತಿಯ ನಮ್ಮ ಕೈಯಲ್ ಎಷ್ಟು ಆಗುತ್ತೆ ಅಷ್ಟು ವಿಧವಾದಂಥ ಅಡುಗೆಗಳ್ನ ಮಾಡಿ ಅಡುಗೇನ ನಾವು ದೇವರಿಗೆ ಪೂಜೆಗೆ ಇಡ್ತೀವಿ ಎಡೆಗೆ ಹಾಕ್ತೀವಿ ಮತ್ತು ನಮ್ಮ ಹಿರಿಯರು ಅಂದರೆ ತೀರ್ಹೋಗಿರುವಂಥ ಹಿರಿಯರಿಗೆ ಎಡೆ ಹಾಕ್ತೀವಿ ನಾವು ಆವತ್ತಿನ ದಿನ ಅದನ್ನು ಪಿತೃ ಪಿತೃ ಪಕ್ಷ ಅಂತ ಕರೀತಾರೆ ಪಿತೃ ಪಕ್ಷ ಅಂತ್ಹೇಳಿ ಪಕ್ಷ ಮಾಡೋದು ಅಂತ ಕರೀತಾರೆ ಅವತ್ತಿನ ದಿನ ನಾವು ಎಲ್ಲ ರೀತಿ ಆದಂಥ ಅಡುಗೆಗಳ್ನ ಮಾಡಿ ಒಂದು ನಮ್ಮ ಹಿರಿಯರಿಗೋಸ್ಕರ ನಾವು ಅಡುಗೆಗಳ್ನ ಮಾಡಿ ಆ ದೇವರಿಗೆ ಮತ್ತು ಹಿರಿಯರಿಗೆ ಎರಡು ಕೂಡ ಸಪ್ ಸಪ್ರೇಟ್ ಆಗಿ ಎಡೆ ಹಾಕ್ತೀವಿ ಎಡೆ ಹಾಕ್ಬಿಟ್ಟು ಆವತ್ತಿನ ದಿನ ಆ ಹಬ್ಬಾನ ಗ್ರ್ಯಾಂಡ್ ಮಾಡ್ತೀವಿ ಮತ್ತು ಅದರ ನಾಳೆಗೆ ಅಂದರೆ ಪಿತೃಪಕ್ಷ ದಿನ ಮಹಾಲಯ ಅಮಾವಾಸ್ಯೆ ದಿನ ಈ ಥರ ಅಡುಗೆ ಮಾಡಿದ್ರೆ ಅದರ ನಾಳೆಗೆ ದೋಸೆ ಇಡ್ಲಿ ಮಾಡ್ತೀವಿ ನಮಗೆ ಪಾಡ್ಯ ಹಬ್ಬ ಆಗಿದ್ದ ಮಾರನೇ ದಿನ ಅಂದರೆ ಹಬ್ಬ ಆದ ಮರುದಿನ ನಮಗೆ ಅದು ಪಾಡ್ಯ ಅನ್ನೋ ಲೆಕ್ಕ ಬರುತ್ತೆ ಪಾಡ್ಯ ಅಂದರೆ ಹಬ್ಬವೂ ಆಚರ್ಸಿದ್ಮೇಲೆ ಅದ್ರ ನಾಳೆ ನಮಗೆ ಅವತ್ತಿನ ದಿನ ಏನಿರುತ್ತೆ ಅಡುಗೆನ ಮಾಡಿ ನಾವು ತಿನ್ನೋದು ಅದಕ್ಕೆ ಅಂತಲೇ ಸ್ಪೆಷಲ್ ಅನ್ನೋದು ಇರುತ್ತೆ ಹೀಗೆ ಒಂದೊಂದಕ್ಕೂ ಒಂದೊಂದ್ ಥರ ಒಂದೊಂದ್ ಹಬ್ಬಕ್ಕೂ ಡಿಫ್ರಿ ಡಿಫ್ ಬೇರೆ ಬೇರೆ ರೀತಿಯಾದಂಥ ಅಡುಗೆ ಮಾಡ್ತೀವಿ ಇನ್ನೂ ಇನ್ನು ಯಾವ ಹಬ್ಬ ಇದೆಯಪ್ಪ ಅಂದರೆ ಇನ್ನು ಸಣ್ಣ ಪುಟ್ಟ ಹಬ್ಬಗಳು ಏನಾದ್ರೂ ಬಂದಾಗ ಇನ್ನು ನಮ್ಮ ಮಾರಿ ಮಾರಿ ಹಬ್ಬ ಅಂತ ಮಾಡ್ತೀವಿ ನಮ್ಮ ಊರ ಹಬ್ಬ ಅದು ಊರ ಜಾತ್ರೆ ಮಾಡೋದು ಊರ ಹಬ್ಬ ಮಾಡಿದಾಗ ಅದು ತುಂಬ ಗ್ರ್ಯಾಂಡ್ ಆಗಿ ಮಾಡ್ತೀವಿ ಪ್ರತಿಯೊಂದು ಊರಿಗೂ ಕೂಡ ಅವ್ರ ಊರದ್ದೇ ಆದಂಥ ಹಬ್ಬಗಳ್ನ ಮಾಡ್ತಾರೆ ಅಂದರೆ ಒಂದು ಊರಿಗೂ ಒಂದು ಊರ ಹಬ್ಬ ಅಂತ ಮಾಡ್ತಾರೆ ಅವಾಗ ವೆಜ್ ಅವರು ವೆಜ್ ಮಾಡ್ಕೋತಾರೆ ಅಂದರೆ ವೆಜ್ ಅವರಿಗೆ ಹಬ್ಬ ಇರುತ್ತೋ ಇಲ್ಲವೋ ಗೊತ್ತಿಲ್ಲ ಬಟ್ ನಾನ್ ವೆಜ್ ಅವರಿಗೆ ಮಾರಿ ಹಬ್ಬ ಇರುತ್ತೆ ಅಂದರೆ ಮಾರಮ್ಮನ ಪೂಜೆ ಇಟ್ಟು ದೇವಸ್ಥಾನ್ಗಳಲ್ಲಿ ಪೂಜೆ ಮಾಡಿ ಮತ್ತೆ ಅವತ್ತಿನ ದಿನ ನಾನ್ ವೆಜ್ ಇರುತ್ತೆ ಮರಿ ಮಟನ್ಸ್ ಇರ್ಬ್ ಮಟನ್ ಇರ್ಬೋದು ಮತ್ತು ಮೇಕೇದು ಕುರಿ ಮಟನು ಆಮೇಲೆ ನಾವು ನಾವು ತಿನ್ನೋದು ಮತ್ತು ಕೋಳಿ ಅಂದರೆ ಚಿಕನು ಇದೆಲ್ಲಾ ಜಾಸ್ತಿ ಮಾಡಿ ಮೊಟ್ಟೆಗಳು ತರಿಸಿರ್ತೀವಿ ಮತ್ತು ಅದು ಒಂದು ಗೊಜ್ಜು ಮಾಡಿರ್ತೀವಿ ಅಂದರೆ ಹುಳಿ ಮಾಡಿರ್ತೀವಿ ನಾನ್ ವೆಜ್ಜಲ್ಲಿ ಇನ್ನು ಚಿಕನಿಂದ ಚಿಕನ್ ಸಾಂಬಾರು ಮತ್ತು ಚಿಕನ್ ಫ್ರೈ ಕಬಾಬು ಬಿರಿಯಾನಿ ಇದೆಲ್ಲ ಕಂಪಲ್ಸರಿ ಹಬ್ಬ ಅಂದ್ಮೇಲೆ ಇದ್ದೇ ಇರುತ್ತೆ ಇನ್ನು ಮೊಟ್ಟೆಗಳಿರುತ್ತೆ ಇದೆಲ್ಲ ಕೂಡ ನಾವು ಹಬ್ಬಕ್ಕೆ ಮಾಡಿರ್ತೀವಿ ಮತ್ತು ನಮಗೆ ಇರೋವಂಥ ಎಲ್ಲ ರಿಲೇಷನ್ಸನ್ನು ಕರೆದು ಅವರಿಗೆ ಊಟ ಊಟ ಹಾಕ್ತೀವಿ ಊಟ ನೀಡ್ತೀವಿ ಮತ್ತು ಅದು ನಮಗೆ ಎರಡು ದಿನ ಹಬ್ಬ ಇರುತ್ತೆ ಒಂದಿನ ನಾನ್ ವೆಜ್ ಹಾಕಿ ನಾನ್ ವೆಜ್ ಮಾಡಿ ದೇವರಿಗೆ ನೈವೇದ್ಯ ಇಟ್ಟರೆ ಎರಡನೇ ದಿನ ನಾನ್ ವೆಜ್ ಮಾಡ್ತೀವಿ ಎರಡನೇ ದಿನ ನಾನ್ ವೆಜ್ ಮಾಡಿಬಿಟ್ಟು ಅದನ್ನು ಕೂಡ ಅದನ್ನು ಕೂಡ ದೇವರಿಗೆ ನೈವೆ ಅದನ್ನು ದೇವ್ರಿಗೆ ನೈವೇದ್ಯ ಇಡೋಲ್ಲ ಮೊದಲು ಸ್ವೀಟ್ ಮಾಡಿದ್ದನ್ನು ನೈವೇದ್ಯ ಇಡ್ತೀವಿ ಎರಡನೇ ದಿನ ನಾನ್ ವೆಜ್ ಮಾಡಿ ಅದನ್ನು ನೆಂಟ ನಮ್ಮ ರಿಲೇಶನ್ಸ್ ಕರೆದಿರ್ತೀವಲ್ಲ ಇನ್ವಯ್ಟ್ ಮಾಡಿರ್ತೀವಲ್ಲ ಹಬ್ಬಕ್ಕೆ ನಾವು ಅವರಿಗೆ ನಾವು ಅದನ್ನು ನೀಡ್ತೀವಿ ಈ ರೀತಿ ಪ್ರತಿ ಒಂದು ಹಬ್ಬಕ್ಕೂ ಕೂಡ ಬೇರೆ ಬೇರೆ ರೀತಿಯಾದಂಥ ಅಡುಗೆ ಮಾಡಿ ಅಡುಗೆ ಮಾಡ್ತೀವಿ ಮು ಒಂದುರೀತಿ ಚೆನ್ನಾಗಿರುತ್ತೆ ಯಾಕಂದರೆ ಎಲ್ಲ ರೀತಿ ಅಡುಗೆಗಳನ್ನು ಒಂದೇ ದಿನ ಮಾಡೋಕಾಗೋಲ್ಲ ಒಂದೊಂದ್ ಹಬ್ಬಕ್ಕೂ ಕೂಡ ಅದ್ರದ್ದೇ ಆದಂಥ ಅಡುಗೆಗಳಿರುತ್ತೆ ನಮ್ಮ ದಕ್ಷಿಣ ಕರ್ನಾಟಕ ಸೈಡು ಅದನ್ನ ಮಾಡ್ತೀವಿ